ಹಾಂ ಹೌದು ಹೇಳಿ ಹಾಂ ಹೌದು ಹ್ಞೂ ಅ ಇ ಹಾಂ ತಲ್ಪ್ಸ್ಲಿಕ್ಕೆ ಆಗುತ್ತೆ ಮ್ಯಾಮ್ ನಿಮ್ಮ ಇವಾಗ ಆ ದಿನ್ಸಿ ಐಟಮ್ ಹೆಸ್ರ್ ಹೇಳಿ ಮ್ಯಾಮ್ ನಾನು ಬುಕ್ಕಲ್ಲಿ ಬರ್ಕೊಂತೀನಿ

ಅಕ್ಕಿ ಹತ್ತು ಕೆ ಜಿ ಓಕೆ ಗೋಧಿ ಹಿಟ್ಟು ಆಂ ಎರಡೂವರೆ ಕೆ ಜಿ ಓಕೆ ಹಾಂ ಹೇಳಿ ರಾಗಿ ಹಿಟ್ಟು ಮೂರು ಕೆ ಜಿ ಹ್ಞೂ ಹಾಂ ಹೆಸ್ರು ಕಾಳು ಅರ್ಧ ಕೆ ಜಿ ಹಾಂ ಎಲ್ಲ ಸಿಗುತ್ತೆ ಹ್ಞೂ ಹಾಂ ಕಡ್ಲೆ ಕಾಳು ಹಾಂ ಆಯಿತು ಹಾಂ ಸಾಸಿವೆ ನೂರು ಗ್ರಾಮ್ ಓಕೆ ಮೆಂತ್ಯ ಕಾಳು ಇನ್ನೂರಾ ಐವತ್ತು ಗ್ರಾಮು ಓಕೆ

ಮ್ಯಾ ಮೇಡಮ್ ಇಲ್ಲಿ ಸದ್ಯಕ್ಕೆ ನಮ್ಮ ಹುಡುಗ ಇಲ್ಲಿ ಸದ್ಯಕ್ಕೆ ಒಬ್ಬನೆ ಒಬ್ಬರೇ ಇದ್ದಾರೆ ಹಾಂ ಇಲ್ಲ ಈ ಅವ್ರನ್ನ ಕಳ್ಸೋಕ್ಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂಗ್ಡೀಲಿ ಇನ್ನು ಕಸ್ಟಮರ್ನ ನೋಡೋಕ್ಕೆ ಅವ್ರು ಒಬ್ಬ ನಮ್ಗೆ ಒಬ್ಬನೇ ಹುಡುಗ ಇರೋದು

ಹಾಗಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಮ್ಯಾಮ್ ನಾನು ಇಲ್ಲಿ ಆಟೋ ಮುಖಾಂತ್ರ ನಿಮ್ಮ ಅಡ್ರೆಸ್ಸೆಲ್ಲ ಹಾಕಿ ಅಲ್ಲಿ ಬಿಲ್ ಪೇ ಎಲ್ಲ ಆಗಿ ಅಲ್ಲೇ ಅವ್ರ ಕೈಲಿ ಕೊಟ್ಟು ಕಳಿಸಿರ್ತೀನಿ ಮ್ಯಾಮ್ ಹ್ಞೂ ಅಲ್ಲಿ ಎಕ್ಸ್ಟ್ರಾ ಚಾರ್ಜು ಆಗಿರುತ್ತೆ ಮ್ಯಾಮ್ ಆಂ ಸರಿ ಸರಿ ಓಕೆ ಮ್ಯಾಮ್ ಆಯ್ತು ಆಂ ಆಯ್ತು ಆಗುತ್ತೆ ಮ್ಯಾಮ್ ಓಕೆ ಓಕೆ